ಲ್ಯಾಂಡ್ ಬ್ರೋಕರ್ ಅಲ್ವ ಸರ್ ನನಗೆ ಉಡ್ಪಿಯಲ್ಲಿ ಒಂದು ಲ್ಯಾಂಡ್ ಬೇಕಿತ್ತು

ನಮಗೆ ಪ್ರಾಪರ್ ಸಿಟಿಯಲ್ಲಿ ಬೇಕು ಸರ್ ಅಂದರೆ ನಾವು ಈಗ ಹಳ್ಳಿಯಲ್ಲಿ ಇರೋದು ಈಗ ಹೌದು ಸಿಟಿಯಲ್ಲಿ ಬೇಕಿತ್ತು ಹಾಂ ಕಾಸ್ಟ್ಲಿ ಪರವಾಗಿಲ್ಲ ಸರ್ ಎಷ್ಟಾಗ್ಬೋದು ಸರ್ ಒಂದು ಸೆಂಟ್ಸಿಗೆ ಹಾಂ ಕಡಿಮೆ ಇಲ್ವ ಸರ್ ಹಾಂ ಇದು ಎಲ್ಲಿ ಬರುತ್ತೆ ಸರ ಇದು ಕರೆಕ್ಟಾಗಿ

ನಮಗೆ ನಮಗೆ ಏನೆಲ್ಲ ಫೆಸಿಲಿಟಿ ಇದೆ ಸರ್ ಅಂದರೆ ಹತ್ತಿರದಲ್ಲಿ ಏನೆಲ್ಲ ಇದೆ ಸರ್ ಪಕ್ಕ ಪಕ್ಕದಲ್ಲೆ ನಮಗೆ ಅಂದರೆ ರೋಡ್ ಬೇಕು ಟ್ರಾನ್ಸ್ಪೋರ್ಟ್ ಎಲ್ಲ ಕರೆಕ್ಟಾಗಿ ಬೇಕು ಸರ

ಹೈವೆ ಇದೆ ಅಲ್ವಾ ನಮಗೆ ಅಂದರೆ ಜಾಸ್ತಿ ಟ್ರಾಫಿಕ್ ಇರಬಾರ್ದು ಹೈವೆಗಿದ್ರೇ ಅಂದ್ರೆ ಸಿಟೀ ಒಳಗೆ ತುಂಬ ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಇದ್ದ ಜಾಗದಲ್ಲಿ ಬೇಡ ಹಾಂ ಹೌದು ನಮಗೆ ಒಂದು ಹತ್ತು ಸೆನ್ಸ್ ಬೇಕಿತ್ತು ಸರ

ಹೌದಾ ನೋಡುವ ನಾನು ಜಾಗ ನೋಡ್ತೇನೆ ಯಾವುದಾದ್ರು ಅಂದರೆ ಜಾಗ ನೋಡ್ಬಿಟ್ಟು ಏನು ಅಂತೇಳಿ ಹೇಳ್ಬೋದು ಈಗ ಅದು ಅದು ಒಂದೇ ಕಡೆಯಲ್ ಇರೋದು ಅಥ್ವ ಬೇರೆ ಬೇರೆ ಕಡೆಯಲ್ಲಿ ಇದೆಯ ಸರ್ ನಿಮ್ದು ಹೌದಾ ನಂಗೆ ಉಡುಪಿ ನೋಡುವ ಸರ್ ನಾನು ಬರ್ತೇನೆ ಒಂದ್ಸಲ ಉಡುಪಿಯಲ್ಲಿ ನೋಡುವ ಉಡುಪಿಯಲ್ಲಿ ಇಷ್ಟ ಆಗಿಲ್ಲ ಅಂತೇಳಿದ್ರ್ ಬೇರೆ ಕಡೆ ಮಣಿಪಾಲದಲ್ ನೋಡೋಣ ನಂಗೆ ಅದು ಉಡುಪಿಯಲ್ಲಿ ಸಿಟಿಯಲ್ಲೇ ಬೇಕಿತ್ತು ಹ್ಞೂ ಹ್ಞೂ ಆಯ್ತು ಬರ್ತೇನೆ ಆಯ್ತು ಆಯಿತು ನಾಳೆ ಫೋನ್ ಮಾಡ್ತೇನೆ ನಾನು ನಿಮ್ಗೆ